ನಮಸ್ಕಾರ ಸರ್ ನೀವು ಈ ಸೇವಾ ಸೇವಾ ಕೇಂದ್ರಕ್ಕೆ ಕರೆ ಮಾಡಿದ್ದೀರಾ ಹೇಳಿ ಸರ್ ಸರ್ ನೀವು ಒಂದು ಸೆಂಟರ್ ಹಾಕ್ಬೇಕು ಅಂತಿದ್ದೀರಾ ಸರ್ ನೀವು ಆನ್ಲೈನ್ ಸೆಂಟರ್ ಹಾಕ್ಬೇಕು ಅಂತಿದ್ದಿರಾ

ಸರ್ ಮೊದಲಿಗೆ ಆಧಾರ್ ಕಾರ್ಡ್ ಮತ್ತು ಅದ್ರ ಜೊತೆ ನಿಮ್ಮ ಛಾಯಾಚಿತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ಯಾನ್ ಕಾರ್ಡ್ ಇಷ್ಟೆಲ್ಲ ತೊಗೊಂಬಂದು ಬೆಳ್ಗಾವಿಯಲ್ಲಿ ಡಿ ಸಿ ಆಫೀಸ್ ಪಕ್ಕದಲ್ಲಿ ನಮ್ಮ ಆಫೀಸ್ ಇದೆ ಅಲ್ಲಿ ಬಂದು ನೀವು ಭೇಟಿ ಆದರೆ ಒಳ್ಳೆಯದು ಸರ್ ಅಲ್ಲಿ ನಿಮಗೆ ನಾವು ತಿಳ್ಸ್ಕೊಡ್ತೇವೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಸರ್ ಅದರಲ್ಲಿ ಬೇಕಾಗುವಂಥ ದಾಖಲೆಗಳ ಲಿಸ್ಟ್ ಕೊಟ್ಟಿದ್ದಾರೆ ಮತ್ತು ನೀವು ಸೇವಾ ಕೇಂದ್ರದಲ್ಲಿ ಯಾವ ಯಾವ ಸೇವೆಗಳನ್ನು ನೀವು ಜನರಿಗೆ ಮುಟ್ಟಿಸುವಂಥದ್ದು ಕೂಡ ಆ ವೆಬ್ಸೈಟಲ್ಲಿ ನಿಮಗೆ ಮಾಹಿತಿ ಸಿಗತ್ತೆ ಸರ್ ಸರ್ ನಮ್ಮ ಆಫೀಸ್ ಟೈಮಿಂಗ್ ಸರ್ ಬನ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಇರ್ತೇವೆ ಸರ್ ಬನ್ನಿ ಸರ್ ಹಾಗಾದರೆ ಹಾಂ ಜೊತೆಗೆ ಸರ್ ನೀವು ವೈಯಕ್ತಿಕ ಏನು ಕೆಲಸ ಮಾಡ್ಕೊತಿರಿ ಈಗ ವೃತ್ತಿಯಿಂದ ನೀವು ಹಾಂ ಅದು ನಂತರ ಸರ್ ಅಣ್ಣ ಅದು ಸಿ ಸೇವಾಕೇಂದ್ರಕ್ಕೆ ಬಂದು ನಾವು ನಿಮಗೆ ಐ ಡಿ ಮತ್ತು ಟ್ರೈನಿಂಗ್ ಕೂಡ ಕೊಡಬೇಕಾಗುತ್ತೆ ಸರ್ ಯಾಕಂದರೆ ಪ್ರತಿಯೊಂದು ಸೇವೆ ಸೇವೆಗೆ ಬೇರೆ ಬೇರೆ ಲಾಗಿನ್ ನೀಡುತ್ತೇವೆ ಸರ್ ನಾವು ಟ್ರೈನಿಂಗ್ ಒಂದು ಹದಿನೈದು ದಿನದ ಅದು ಪಿರೇಡ್ ಇರುತ್ತೆ ಸರ್ ಪ್ರತಿದಿನ ಬೇರೆ ಬೇರೆ ಹಾಂ ಬೇರೆ ಬೇರೆ ಥರದ